ಹಲೋ ಸರ್ ಹಾಂ ಸರ್ ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಹಾಂ ಸರ್ ಇನ್ನೂ ಬಂದೇ ಇರಲಿಲ್ಲ ನೀವು ತುಂಬ ಹೊತ್ತಾಯಿತು ನಾನು ಕಾಲ್ ಮತ್ತು ಮೆಸೇಜ್ ಮಾಡೋಕ್ಕೂ ಟ್ರೈ ಮಾಡಿದೆ ನೀವು ಕರೆಕ್ಟಾಗಿ ಪ್ರತಿಕ್ರಿಯಿಸ್ಲಿಲ್ಲ ಇಲ್ಲ ಸರ್ ನಾನು ಆವಾಗಲಿಂದ ಮಾಡ್ತಾಯಿದ್ದೀನಿ ಹಾಂ ಸರ್ ಲೊಕೇಶನ್ನಿಗೆ ಬಂದಿದ್ದೀರ ಅಂತ ತೋರಿಸ್ತಿದೆ ಸರ್ ಎಲ್ಲಿ ಬಂದಿದ್ದೀರ ನೀವು ಐ ಮೀನ್ ಯಾವ ಕಡೆ ಬಂದಿದ್ದೀರ ಬೃಂದಾವನ ಎಕ್ಸಿನ್ಷನಲ್ಲಿ ಎಲ್ಲಿದ್ದೀರಾ ಸರ್ ನೀವು ಗಣಪತಿ ದೇವಸ್ಥಾನದ ಹತ್ರನ ಸರ್ ಅಲ್ಲೇ ಒಂದು ಸ್ಕೂಲ್ ಇದೆಯಲ್ಲ ಹಾಂ ಸರ್ ಅದು ಲೊಕೇಶನ್ ಹಿಂದಿಂದು ರೋಡ್ ತಗೊಳ್ಳಿ ಸ್ವಲ್ಪ ಮುಂದೆ ಬನ್ನಿ ಸರ್ ಆದರೆ ನಾನು ಕಾಣಿಸ್ತಿಲ್ಲ ನಾನು ಸ್ವಲ್ಪ ಮನೆಯಿಂದ ಹೊರಗಡೆ ಬರ್ತೀನಿ ಗೇಟ್ ತಗೊಂಡು ಸರ್ ನಂದಿ ಇದೆಯಾ ಅಲ್ಲೊಂದು ಪ್ರೊವಿಶನ್ ಸ್ಟೋರು ಮೆಡಿಕಲ್ ಸ್ಟೋರ್ ಇದೆಯಾ ಒಂದು ಸ್ವಾತಿ ಅಂತ ಹಾಂ ಗಣಪತಿ ಟೆಂಪಲೇ ಸರ್ ಅಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ ಅಲ್ಲಿ ತನಕ ನಡ್ಕೊಂಡು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲೊಂದು ಹಾಲು ಡೈರಿ ಇದೆ ನೋಡಿ ಸರ್ ಅಲ್ಲಿಂದ ಲೆಫ್ಟ್ ತಗೊಂಡು ಡೌನ್ ನಾನು ಬರ್ತೇನೆ ಸರ್ ಈಗ ಓಕೆ ಸರ್ ನಾನು ಇಲ್ಲಿಂದ ಓಕೆ ಸರ್ ನಾನು ಆಲ್ಮೋಸ್ಟ್ ಬರ್ತೀವಿ